ಅಡುಗೆಗಳಲ್ಲಿ ತುಂಬ ರುಚಿ ರುಚಿಯಾದ ಅಡುಗೆ ಅಂದರೆ ನಮ್ಮಮನೆಗ್ಳು ಇಷ್ಟ ಆಗೋದು ನಮ್ಮ ಯಜಮಾನ್ರಿಗೆ ಗಂಡನ ನನ್ನ ಗಂಡನಿಗೆ ಮೀನಂದರೆ ತುಂಬ ಇಷ್ಟ ಮೀನು ಸಾರಿಗಿಂತ ಮೀನು ಫ್ ಮೀನು ಸಾರಿಗಿಂತ ಮೀನು ಫ್ರೈ ಅಂದರೆ ಇಷ್ಟ ಆದ್ರಿಂದ ಅವ್ರಿಗೆ ಅದೆ ಬೇರೆ ಫ್ಯಾನ್ ಫ್ಯಾನ್ ಏನು ನಾನ್ ಸ್ಟಿಕ್ ಪ್ಯಾನ್ನಲ್ಲಿ ಫ್ರೈ ಮಾಡಿ ಕೊಡ್ತಿನಿ ಅದೇ ಥರ ನಮ್ಮ ತಾಯಿ ತಂದೆಯವ್ರಿಗೆ ಮೀನು ಸಾರಂದರೆ ತುಂಬ ಇಷ್ಟ ಆಗತ್ತವ್ರಿಗೆ ಅವ್ರಿಗೆ ಸಾರು ಹುಳಿ ಸಾರು ಮಾಡಿ ಕೊಡಬೇಕು ಅವ್ರು ಇಷ್ಟ ತಿನ್ನೊಕ್ಕೆ ಇಂಥದ್ರಲ್ಲಿ ನನ್ನ ಮಗನಿಗೆ ಏನಿದ್ರು ಈ ಸೊಪ್ಪು ಸೊಪ್ಪು ಅದು ಇದು ಅದು ಸಸ್ಯಹಾರ ತುಂಬ ಇಷ್ಟ ಅದರಲ್ಲಿ ಅವರು ಸೊಪ್ಪುಸಾರು ಮಸ್ಸೊಪ್ಪುಸಾರು ಅಂದರೆ ಇಷ್ಟ ನನ್ನ ಮಗನಿಗೆ ಅವ್ರಿಗೆ ಅದು ಮಾಡ್ಕೊಡ್ತೀನಿ ನಾನು ಇದು ತಿನ್ನೋದರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಸೊಪ್ಪು ತಿನ್ನೋದರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಆದರೆ ಈ ಶುಗರ ಪ್ರಾಬ್ಲಮ್ ಇರೋವ್ರಿಗು ನಮ್ಮ ತಂದೆಯವ್ರಿಗೆ ಮೀನು ಒಂದು ಇಷ್ಟ ಆಗುತ್ತೆ ಅದರಲ್ಲಿ ಮೀನುಸಾರು ತುಂಬ ತಿಂತಾರೆ ಮೀನಿನಲ್ಲಿ ಅವರು ಯಾಕಂದರೆ ಆರೋಗ್ಯ ಚೆನ್ನಾಗಿರ್ಬೇಕು ಶುಗರ್ ಕಡಿಮೆ ಆಗುತ್ತೆ ಮೀನಿನಿಂದ ಇದರಲ್ಲಿ ನಮ್ಮ ಗಂಡ ಅವ್ರಿಗು ಮೀನಂದರೆ ಇಷ್ಟ ಆಗುತ್ತೆ ಅದರಲ್ಲಿ ಅವ್ರಿಗು ಆರೋಗ್ಯ ಚೆನಾಗಿರತ್ತೆ ಶುಗರ್ ಇದೆ ಅವ್ರಿಗು ಈ ಖಾಯ್ಲೆಗೆ ತುಂಬ ಅನುಕೂಲ ಮೀನು ಸಾರು ಮೀನು ಫ್ರೈ ಅಂದರೆ ಇ ಸಸ್ಯ ಸೊಪ್ಪು ಸಾರು ಅದೆಲ್ಲ ನಮ್ಮ ಮಗನಿಗೆ ಇಷ್ಟ ಆಗುತ್ತಂದ್ರೆ ಆರೋಗ್ಯ ಚೆನಾಗಿರುತ್ತೆ ಸೊಪ್ಪು ತಿಂದರೆ ಅಂತ ಅವರಿಗೆ ಸೊಪ್ಪಿಷ್ಟ ಆಗುತ್ತೆ ಸೊಪ್ಪು ಕಾಳು ಸೊಪ್ಪುಸಾರು ಮಾಡಿ ತುಂಬ ಇಷ್ಟ ಆಗುತ್ತೆ ಅವ್ರಿಗೆಲ್ಲ ಇದರಿಂದ ತಿನ್ನೋದರಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅವ್ರಿಗಿಷ್ಟ ಇದೇ ಥರ ನಮ್ಮ ತಾಯಿಯವ್ರಿಗೂ ಬೇರೆ ಈ ಮಸಾಲೆ ಸಾರುಗಳಿಂದ ಬೇಳೆ ಸಾರು ಈ ರಸಮ್ ಆ ಅಂತಹ ಸಾರುಗಳಲ್ಲಿ ಇಷ್ಟ ಆಗುತ್ತೆ ನಮ್ಮ ತಾಯಿಯವ್ರಿಗೆ ಅನ್ನ ಸಾರು ಅಂದರೆ ಬೇಳೆ ಸಾರು ರಸಮ್ ಸಾರು ಇಷ್ಟ ಆದ್ರಿಂದ ಅವ್ರಿಗದೇ ಮಾಡ್ಕೊಡ್ತೀನಿ ನಾನು ನೆ ಏನಿದ್ರು ಆರೋಗ್ಯಕ್ಕೆ ಚೆನ್ನಾಗಿರ್ಲಿ ಅಂತ ಅವ್ರಿಗೆ ಇಷ್ಟ ಆಗುತ್ತೆ ಬೇಳೆ ಸಾರು ಮತ್ತು ರಸ ಅನ್ನ ಹಿಟ್ ಹಿಟ್ ಮಾಡಿದ್ರೆ ಹಿಟ್ಟಲ್ಲಿ ತುಂಬ ಶಕ್ತಿ ಇರುತ್ತೆ ಅಂಥದ್ರಲ್ಲಿ ಸೊಪ್ ಸಾರಲ್ಲಿ ಅವರು ಹಿಟ್ಟು ತಿನ್ನೊಕ್ಕೆ ಇಷ್ಟಪಡ್ತಾರೆ ನಮ್ಮ ಫ್ಯಾಮ್ಲಿ ಎಲ್ಲ ಪ್ರತಿಯೊಬ್ರು ಅವ್ರವ್ರಿಗೆ ತಕ್ಕಂತೆ ಮಕ್ಳಗೆ ತಕ್ಕಂತೆ ಅಡುಗೆ ಮಾಡಿ ರುಚಿಯಾದ ಅಡುಗೆ ಮಾಡಿ ಕೊಡ್ತಿನಿ ನಾನು ಇಂಥದ್ರಲ್ಲಿ ಚಪಾತಿ ಉಪ್ಪಿಟ್ಟು ಅದನ್ನು ತುಂಬ ಜನ ಸೇವಿಸ್ತಾರೆ ನಮ್ಮಮನೆಯಲ್ಲಿ ನಾಷ್ಟಕ್ಕೆ ಅದೇ ತುಂಬ ಇಷ್ಟಪಡ್ತಾರೆ ಚಪಾತಿ ಮತ್ತು ಉಪ್ಪಿಟ್ಟು ಮಾಡಿ ಇದು ತಿನ್ನೋದ್ರಲ್ಲಿ ಅವ್ರಿಗೆ ಸ್ವಲ್ಪ ಶುಗರ್ ಇದ್ದವ್ರಿಗೆ ಕಡಿಮೆ ಆಗುತ್ತೆ ಶುಗರು ನಮ್ಮಅಪ್ಪ ತಾಯಿ ತಾಯಿ ತಂದೆಗೆ ಇಬ್ರಿಗು ಶುಗರಿಂದ ಬಿಡುಗಡೆ ಆಗುತ್ತೆ ಇದು ತಿಂದರೆ ಚಪಾತಿ ಮತ್ತು ಉಪ್ಪಿಟ್ಟು ತಿಂದರೆ ಅಂಥದ್ರಲ್ಲಿ ಹಿಟ್ಟು ತುಂಬ ಉಪ್ಯೋಗಿಸ್ತಾರೆ ಮಧ್ಯಾಹ್ನ ಹಿಟ್ಟು ಶ ಸಂಜೆ ರಾತ್ರಿ ಹಿಟ್ಟು ತಿಂತಾರೆ ಸಂಜೆ ಹೊತ್ತು ಏನಿದ್ರು ಕಾಫಿ ಇಲ್ಲಾಂದರೆ ಲೆಮೆನ್ ಟೀ ಕುಡಿತಾರೆ ನಮ್ಮ ತಂದೆ ತಾಯಿಗಳ್ಗೆ ಆರೋಗ್ಯಕ್ಕೆ ಒಳ್ಳೇದದು ಜಾಸ್ತಿ ಶುಗರಾಕಿ ಯೂಸ್ ಮಾಡಲ್ಲ ಉಪಯೋಗ್ಸಲ್ಲ ಏನಿದ್ರು ಸಪ್ಪೆ ಸಪ್ಪೆಯಾಗಿ ಸಪ್ಪೆ ಸಪ್ಪೆ ಅಂದರೆ ಕಡಿಮೆ ಶುಗರಿಂದ ಅವರು ಅಡಿಗೆಯನ್ನುಇವಾಗ ಸೇವಿಸ್ತಾರೆ ಸಹ ಈ ಕಾಫಿ ಆಗಲಿ ಟೀ ಆಗಲಿ ಕಡಿಮೆ ಶುಗರಾಕಿ ಸಕ್ಕರೆ ಹಾಕಿ ಟೀ ಮತ್ತು ಕಾಫಿ ಕುಡಿತಾರೆ ಯಾಕಂದರೆ ಅವ್ರಿಗೆ ಶುಗರ್ ಕ ಡಯಾಬಿಟೀಸ್ ಇರೋದ್ರಿಂದ ತುಂಬ ಕಡಿಮೆ ಯೂಸ್ ಮಾಡ್ತಾರೆ ಉಪ್ಯೋಗಿಸ್ತಾರೆ ಸಕ್ರೆ ಅಂಥದ್ರಲ್ಲಿ ಈ ಬೆಲ್ಲ ಬೆಲ್ಲುದ್ದು ಸ್ವಲ್ಪ ಸಕ್ಕರೆ ಬೆಲ್ಲದ್ದು ಟೀ ಕಾಫಿ ಕುಡಿತಾರೆ ಅವರು ಇಂಥದ್ರಲ್ಲಿ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಯಾಕಂದರೆ ವಯಸ್ಸಾದವ್ರಿಗೆ ಆದಷ್ಟು ಕಡಿಮೆ ಸಕ್ಕರೆ ಮತ್ತು ಬೆಲ್ಲ ಬೆಲ್ಲದಲ್ಲಿ ಮಾಡಿಕೊಟ್ರೆ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ವಯಸ್ಸು ವಯಸ್ಸಾದವ್ರಿಗೆ ತುಂಬ ಅನುಕೂಲ ಆಗುತ್ತೆ ಇಂಥದ್ರಲ್ಲಿ ಅವ್ರಿಗೆ ಅವ್ರಿಗಿಷ್ಟ ಪಟ್ಟಂಗೆ ಸಕ್ಕರೆ ಬಿಟ್ಬಿಟ್ಟು ಬರೀ ಬೆಲ್ಲದ್ದು ಟೀ ಕಾಫಿ ಮಾಡಿ ಕೊಡ್ತಿವಿ ಇದರಲ್ಲಿ ನಮ್ಮಯಜಮಾನ್ರು ನಮ್ಮ ಗಂಡ ಅವ್ರಿಗೆ ನು ಶುಗರ್ ಜಾಸ್ತಿ ಅಷ್ಟಿಲ್ಲ ಕಡಿಮೆ ಇದೆ ಅವರು ಸ್ವಲ್ಪ ಕಡಿಮೆ ಅಂಶದಲ್ಲಿ ಸಕ್ಕರೆ ಯೂಸ್ ಮಾಡ್ತಾರೆ ಉಪ್ಯೋಗಿಸ್ತಾರೆ ಬೇರೆದ್ರಲ್ಲಂದರೆ ಈ ಚಪಾತಿ ಅದು ಇದು ಪೂರಿ ಎಲ್ಲ ಬೆಳಗ್ಗೆ ನಾಷ್ಟಕ್ಕೆ ಯೂಸ್ ಮಾಡ್ತಾರೆ ಯಾಕಂದರೆ ಎಷ್ಟು ಚಪಾತಿ ತಿಂತಾರೆ ಅಷ್ಟೂ ಶ ಆರೋಗ್ಯಕ್ಕೆ ಒಳ್ಳೇದು ಶುಗರ್ಗೆ ಒಳ್ಳೇದು ಪ್ರತಿಯೊಬ್ರು ಚಪಾತಿ ಯೂಸ್ ಮಾಡೋಕಿಷ್ಟಪಡ್ತಾರೆ ನಮ್ಮ ಮಗ ನನ್ನ ಗಂಡ ನಮ್ಮ ತಾಯಿ ತಂದೆ ಎಲ್ಲ ಆದ್ರಿಂದ ನಮ್ಮಮನೇಲಿ ಹಿಟ್ಟಿಗೆ ರಾಗಿಯಿಂದ ಚಪಾತಿ ಹಿಟ್ಟು ತುಂಬ ಉಪ್ಯೋಗಿಸ್ತಾರೆ ಯಾಕಂದರೆ ಎಲ್ಲರು ತಿಂತಾರೆ ಅದೇ ಅನ್ನ ಆರೋಗ್ಯ ಚೆನ್ನಾಗಿರತ್ತೆ ಚಪಾತಿ ತಿನ್ನೋದರಲ್ಲಿ ಎಲ್ರಿಗು ಆಮೇಲೆ ಸಾರುಗಳಲ್ಲಿ ಎಲ್ಲ ಜಾಸ್ತಿ ಈ ಸಸ್ಯಾಹಾರ ಅಂದ್ರು ತುಂಬ ನಮ್ಮ ಮಗ ಆ ಕಾಳು ಸಸ್ಯ ಇದು ಸೊಪ್ಪು ಸಾರುಗಳು ತುಂಬ ಇಷ್ಟಪಡ್ತಾರೆ ಸೊಪ್ಪುಪಲ್ಯ ಬೆಂಡೆಕಾಯಿ ಪಲ್ಯ ಅದೆಲ್ಲ ತುಂಬ ಇಷ್ಟಪಡ್ತಾರೆ ಚಪಾತಿ ಜೊತೇಲಿ ಅದು ಆರೋಗ್ಯಕ್ಕೆ ಒಳ್ಳೇದು ಇಂಥದ್ರಲ್ಲಿ ಜ ಜ ತುಂಬ ಜನ ನಮ್ಮಮನೆಯಲ್ಲಿ ಚಪಾತಿ ಜೊತೇಲಿ ಬೆಂಡೆಕಾಯಿ ಪಲ್ಯ ಸೊಪ್ ಪಲ್ಯ ಉಪ್ಯೋಗಿಸ್ತಾರೆ ಅದು ತಿಂದರೆ ಒಳ್ಳೇದು ಅಂತ ಅವ್ರಿಗು ಇಷ್ಟ ಆಗುತ್ತೆ ಆರೋಗ್ಯಕ್ಕು ಇಷ್ಟ ಆರೋಗ್ಯ ಒಳ್ಳೆದಿರುತ್ತೆ ಅಂತ ಉಪ್ಯೋಗಿಸ್ತಾರೆ ರಾತ್ರಿ ಹೊತ್ತು ಹಿಟ್ಟು ಇದು ಸೊಪ್ಪು ಸಾರಲ್ಲಿ ಹಿಟ್ಟುನ್ ಯೂಸ್ ಮಾಡ್ತಾರೆ ಸ್ ಉಪ್ಯೋಗಿಸ್ತಾರೆ ಹಿಟ್ ಎಷ್ಟು ತಿಂತಾರೆ ಅಷ್ಟು ಒಳ್ಳೇದು ಶುಗ ಡಯಾಬಿಟೀಸ್ಗೆ ಅಂಥದ್ರಲ್ಲಿ ಅಪ್ಪ ಅಮ್ಮ ಗಂಡ ಮಗ ಎಲ್ಲ ಹಿಟ್ಟು ತುಂಬ ಸೇವಿಸ್ತಾರೆ ಸಾರಲ್ಲಿ ಸೊಪ್ಪು ಸಾರಲ್ಲಿ ಆಮೇಲೆ ಕಡೆಗೇ ಈ ಮೀನು ಸಾರು ಅದು ಇದು ಅದ್ರಲ್ಲಿ ಹಿಟ್ಟನ್ನು ತಿಂತಾರೆ ಅವರು ಯಾಕಂದರೆ ರಾಗಿ ತುಂಬ ಶಕ್ತಿ ಅದರಲ್ಲಿ ಕಡಿಮೆ ಇರುತ್ತೆ ಶುಗರ್ ಕಡಿಮೆ ಆಗುತ್ತೆ ಅಂತ ಹಿಟ್ಟುನ ಸಾರಲ್ಲಿ ಯೂಸ್ ಮಾಡ್ತಾರೆ ಉಪ್ಯೋಗಿಸ್ತಾರೆ ಇಂಥದ್ರಲ್ಲಿ ಈ ಕಾಫಿ ಟೀಗ್ಳಲ್ಲಿ ಮಾತ್ರ ಸಹ ಕಡಿಮೆ ಅಂಶ ಹಾಕ್ಬಿಟ್ ಸಕ್ಕರೆ ಇಲ್ಲಾಂದರೆ ಬೆಲ್ಲದ್ದು ಟೀ ಕಾಫಿ ಕುಡಿತಾರೆ ನಮ್ಮ ಮ ಫ್ಯಾಮ್ಲಿಯಲ್ಲಿ ಮಗ ನಮ್ಮ ತಾಯಿ ತಂದೆ ಕಾಫಿ ಮಾತ್ರ ಸ್ವಲ್ಪ ಬೆಲ್ಲ ಕಡಿಮೆ ಹಾಕಿ ಅದೆ ಮಾಡಿ ಕುಡಿತಾರೆ ಸಪ್ಪೆ ಇದು ಕುಡುದ್ರು ಒಳ್ಳೇದೆಲ್ಲರಿಗು ತುಂಬ ಆದಷ್ಟು ಜಾಸ್ತಿ ಸಿಹಿ ತಿನ್ನಲ್ಲ ಕುಡಿಯಲ್ಲ ಕಾಫಿ ಆಗಲಿ ಟೀ ಆಗಲಿ ಎಷ್ಟು ಕಡಿಮೆ ಸಪ್ಪೆ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಇಂಥದ್ರಲ್ಲಿ ನಮ್ಮ ಗಂಡ ಆದವ್ರಿಗು ಒಂದೆರಡು ಸಲ ಎರಡುಮೂರು ಸಲ ಅವರು ದಿನಕ್ಕೆ ಬೆಳಗ್ಗೆ ಹೊತ್ತು ಕಾಫಿ ಟೀ ಕುಡಿತಾರೆ ಅಂಥಾದ್ರಲ್ಲಿ ಅವರು ಜಾಸ್ತಿ ಸ್ವಲ್ಪ ಸ್ವಲ್ಪ ಹಾಕಿ ಬೆಲ್ಲದಲ್ಲೇ ಕಾಫಿ ಟೀ ಮಾಡಿ ಕುಡಿತಾರೆ ಯಾಕಂದರೆ ಅವ್ರಿಗೆ ರುಚಿಯಾಗಿ ಅಷ್ಟು ಇಷ್ಟ ಆಗಲ್ಲ ಶುಗರ್ ಇರೋದರಿಂದ ಎರಡುಮೂರು ಸಲ ಅವರು ಕುಡಿಲೇಬೇಕು ಟೀ ಆಗಲಿ ಕಾಫಿ ಆಗಲಿ ಅದರಿಂದ ಕಡಿಮೆ ಕಡ್ಮೆ ಕಡಿಮೆ ಕಡಿಮೆ ಅಂಶ ಇಟ್ಟು ಬೆಲ್ಲದ್ದು ಕಾಫಿ ಕುಡಿತಾರೆ ಆರೋಗ್ಯಕ್ಕು ಒಳ್ಳೇದದು ಬೆಲ್ಲ ಬೆಲ್ಲುದ್ದು ಕಾಫಿ ತುಂಬ ಆರೋಗ್ಯಕ್ಕೆ ಒಳ್ಳೇದು ಆದ್ರಿಂದ ಜಾಸ್ತಿ ಅಂಶ ಬೆಲ್ಲುದ್ದೆ ಯೂಸ್ ಮಾಡಿ ತಿಂತಾರೆ ಕುಡಿತಾರೆ ಕಾಫಿ ಆಗಲಿ ಟೀ ಆಗಲಿ ನಮ್ಮ ಮಗ ಆಗಲಿ ಅವರು ಏನಿದ್ರು ಟೀ ಕುಡಿತಾರೆ ಅದು ಸಕ್ಕರೆದೆ ಜಾಸ್ತಿ ಸಪ್ಪೆ ಸಪ್ಪೆ ಹಾಕಿನೇ ಕುಡಿತಾರೆ ಹಾಲಲ್ಲಿ ಅಷ್ಟೇ ಸಪ್ಪೆ ಹಾಲು ಕುಡಿತಾರೆ ಯಾಕಂದರೆ ಸಕ್ಕರೆ ಹಾಕಿ ಇಷ್ಟ ಇಲ್ಲ ಸಪ್ಪೆ ಹಾಲು ಕುಡಿದರು ಆರೋಗ್ಯಕ್ಕೆ ಒಳ್ಳೇದು ಅಂತ ಅದನ್ನು ತಿಂತಾರೆ ಕುಡಿತಾರೆ ಎಷ್ಟೇ ಆದರು ಆರೋಗ್ಯುಕ್ಕೆ ಒಳ್ಳೇದದು ಡಯಾಬಿಟೀಸ್ಗೆ ತುಂಬ ತಡವಾಗುತ್ತೆ ಆದ್ರಿಂದ ಈಗಲಿಂದಾ ಕಡಿಮೆ ವಯಸ್ಸಿಂದಾನೆ ಸ್ವಲ್ಪ ಕಡಿಮೆ ಅಂಶ ಶುಗರ್ ತಿಂದಿದ್ರೆ ಅವರಿಗೆ ಒಳ್ಳೇದಂತ ಸ್ವಲ್ಪ ಸಕ್ಕರೆ ಸಪ್ಪೆ ಸಕ್ಕರೆದು ಅಂಶ ಕಡಿಮೆ ಯೂಸ್ ಮಾಡ್ತಾರೆ ಪ್ರತಿಯೊಂದರಲ್ಲು ಹಾಲು ಕಾಫಿ ಟೀ ಪ್ರತಿಯೊಂದರಲ್ಲು ಸಕ್ಕರೆ ಕಡಿಮೆ ಹಾಕ್ತಾರೆ ಇಲ್ದವಾಗ ಬೆಲ್ಲ ಯೂಸ್ ಮಾಡಿ ಸ್ವಲ್ಪ ಕಾಫಿ ಬೆಲ್ಲ ಟೀ ಕುಡಿತಾರೆ ಅದರಿಂದ ಆರೋಗ್ಯ ಚೆನ್ನಾಗಿರ್ತೆ ಅವ್ರಿಗೆ ಪ್ರತಿ ಒಂದು ಒಬ್ಬರು ಇದನ್ನೇ ಯೂಸ್ ಮಾಡ್ತಾರೆ ಮನೆಯಲ್ಲಿ ಅದನ್ನು ತಿನ್ನೋ ಪದಾರ್ಥಲ್ಲೆಲ್ಲ ಸೊಪ್ಪು ಸಾರುಗಳು ಮ ಕಾಳು ಸಾರು ಇಷ್ಟಪಡ್ತಾರೆ ಮೀನುಸಾರು ಅಂದರೆ ಅದು ತುಂಬ ಒಳ್ಳೇದು ಶುಗರ್ಗೆ ಅಂತ ಅದೂ ಸಹ ಸಪ್ಪೆ ಯೂಸ್ ಮಾಡ್ತರೆ ಮನೆಯಲ್ಲಿ ವಯಸ್ಸಾದ ಅಪ್ಪ ಅಮ್ಮ ಅಂದರೆ ನಮ್ಮ ಗಂಡ ಅವ್ರಿಗೂ ತುಂಬ ಶುಗರ್ ಕಂಪ್ಲೇಂಟ್ ಇರ್ತಂತ ಅವರು ಮೀನು ಜಾಸ್ತಿ ಯೂಸ್ ಮಾಡ್ತಾರೆ ಮೀನು ಸಾರು ಮೀನು ಫ್ರೈ ಯೂಸ್ ಮಾಡ್ತಾರೆ ಅಂಥದ್ರಲ್ಲಿ ಆರೋಗ್ಯ ಚೆನ್ನಾಗಿರ್ತೆ ಎಲ್ರುದ್ದು ಪ್ರತಿಯೊಬ್ರುಗು ಆರೋಗ್ಯ ಚೆನ್ನಾಗಿರುತ್ತೆ ಮನೆಯಲ್ಲಿ ಆದಷ್ಟು ಬೇಗ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋಕೆ ಈ ಥರದನ್ನ ನಾವು ಪದಾರ್ಥ ನೋಡಿ ಯೂಸ್ ಮಾಡ್ತಿವಿ ಉಪ್ಯೋಗಿಸ್ತಿವಿ ಅಷ್ಟೆ